ಷೇರು ಮಾರುಕಟ್ಟೆ ಬಗ್ಗೆ ನನಗೆ ಅರಿವಿಲ್ಲ ಆದರೆ ಡಿಜಿಟಲ್ ಆ್ಯಪ್ಗಳು ಟ್ರೆಂಡಿಂಗ್ ಏನು ಬದಲಾಯಿಸಿವೆ ಅಂತಂದರೆ ಈಗ ಡಿಜಿಟಲ್ ಆ್ಯಪ್ ಬಂದು ಈಗ ಫೋನ್ಪೇ ಗೂಗಲ್ ಪೇ ಆಗಿರ್ಬೋದು ಇದು ಒಬ್ಬರಿಂದ ಒಬ್ರಿಗೆ ಹಣ ವರ್ಗಾಯಿಸೋಕೆ ತುಂಬ ಸಹಾಯಕಾರಿ ಉಪಯುಕ್ತ ಆದರೆ ಒಂದು ಸಂಖ್ಯೆ ತಪ್ಪಾಗಿ ಆದರೆ ಹಣವನ್ನ ಕಳ್ಕೊಂಡಿರೋ ತುಂಬ ಮಂದಿ ಇದ್ದಾರೆ ಜೊತೆಗೆ ನನ್ನ ಅನುಭವವನ್ನೂ ಕೂಡ ಅದು ಬಿಟ್ಟರೆ ಈಗ ಡಿಜಿಟಲ್ ಆ್ಯಪ್ಗಳು ಅಂತ ಅಂದರೆ ಈಗ ಫೋಟೋ ಲ್ಯಾಬ್ ಅಂತ ಇತ್ತೀಚಿಗೆ ತುಂಬ ಪ್ರಸ್ತುತದಲ್ಲಿ ಇದೆ ಅದು ಒಬ್ಬ ನಮ್ಮ ಫೋಟೋವನ್ನು ಬೇರೆ ಯಾವುದೋ ಒಂದು ಸಿನಿಮಾ ತಾರೆಯರು ಇಲ್ಲ ಸ್ಪೋರ್ಟ್ಸು ಕ್ರೀಡಾಪಟುಗಳ ದೇಹಕ್ಕೆ ನಮ್ಮ ಮುಖವನ್ನು ಅಲ್ಲಿ ಅಳವಡಿಸೋದು ಅದು ಆ ಕ್ಷಣಕ್ಕೆ ತುಂಬ ಖುಷಿಯಾಗುತ್ತೆ ಆದರೆ ನಮಗೆ ಅದರ ಬಗ್ಗೆ ಆ್ಯಪ್ಗಳ ಹಿಂದೆ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ ಮಾಹಿತಿಗಳು ಲಭ್ಯ ಇಲ್ಲ ಅದನ್ನು ಬೇರೆ ರೀತಿ ಅಶ್ಲೀಲವಾಗಿ ಹೆಣ್ಣು ಮಕ್ಕಳು ಮಹಿಳೆಯರು ತುಂಬ ಜಾಗೃತವಾಗಿರಬೇಕು ಯಾಕಂದರೆ ಅವರು ಸ್ವಲ್ಪ ಆ ಕ್ಷಣ ಖುಷಿಗೋಸ್ಕರ ತಾವು ತುಂಬ ಚಂದ ಕಾಣಿಸ್ತೀವಿ ಕ್ರೀಡಾಪಟುಗಳ ಜಾಗದಲ್ಲಿ ನಾವು ಅವರ ದೇಹ ಆ ಇದರಲ್ಲಿ ಫೋಟೋದಲ್ಲಿ ಮುಖ ಇವರ ಮುಖ ಆಗಿರುತ್ತೆ ಅದು ನೋಡಿ ಖುಷಿಪಡ್ತಾರೆ ಆದರೆ ಅದರ ಹಿಂದೆ ನಮಗೆ ಗೊತ್ತಿಲ್ಲದೆ ಅದನ್ನು ಬೇರೆ ರೀತಿ ಅಶ್ಲೀಲವಾಗಿ ಬೇರೆ ಯಾವುದೋ ಒಂದು ದೇಹ ಇದಕ್ಕೆ ಈಗ ನಮ್ಮ ಮುಖವನ್ನು ಬಳಸುವಂಥ ಸಾಧ್ಯತೆಗಳಿದೆ ಆದ್ದರಿಂದ ಮಹಿಳೆಯರು ಹೆಣ್ಣುಮಕ್ಳು ಈ ಥರ ಡಿಜಿಟಲ್ ಆ್ಯಪು ಈ ಫೋಟೋ ಲ್ಯಾಬು ಏನಿದೆ ಅದಗಳನ್ನ ನಮ್ಮ ಮೊಬೈಲ್ ಇನ್ಸ್ಟಾಲ್ ಮಾಡೋಕ್ಕೂ ಮುಂಚೆ ತುಂಬ ಜಾಗೃತವಾಗಿ ಯೋಚನೆ ಮಾಡಿ ಬಳಸಬೇಕು ಅನ್ನೋದು ನನ್ನ ಒಂದು ಮನವಿ ಅಷ್ಟೆ